ಹಾಂ ಹೇಳಿ ಮೇಡಮ್ ಹಾಂ ಹೇಳಿ ಮೇಡಮ್ ಏನಾಗಬೇಕಾಗಿತ್ತು ಹಾಂ ಓಕೆ ಮೇಡಮ್ ಹಾಂ ಆದರೆ ನನ್ನ ಮಗ ನನ್ನ ಮನೇನಲ್ಲಿ ಚೆನ್ನಾಗೆ ಓದ್ತಾ ಇದಾನಲ್ಲವ ಮೇಡಮ್ ಹಾಂ ಹೌದ ಮೇಡಮ್ ನಾನು ಇನ್ಫಾರ್ಮ್ ಮಾಡ್ತೀನಿ ಮೇಡಮ್ ಅವ್ರ ಫಾದರ್ಗೆ ಹಾಂ ಮೇಡಮ್ ಅದು ಅವನೂ ಮನೇಲೆಲ್ಲ ಚೆನ್ನಾಗೇ ಪ್ರಿಪ್ಯಾರ್ ಮಾಡ್ಕೊಂಡು ಹೋಗಿರ್ತಾನೆ ನಾನು ಕೂಡ ಅವನಿಗೆ ಜೊತೇಲೆ ಕೂರಿಸ್ಬುಟ್ಟು ಹೇಳ್ಸ್ತೀನಿ ಮ್ಯಾತ್ಸ್ ಒಂದೇ ಅಲ್ಲ ಮೇಡಮ್ ತುಂಬ ಸಬ್ಜೆಕ್ಟು ಎಕ್ನಾಮಿಕ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಎಲ್ಲಾನು ನಾವು ಚೆನ್ನಾಗೆ ಪ್ರಿಪೇರ್ ಮಾಡಿಸ್ತೀವಿ ಮ್ಯಾಮ್ ಹಾಂ ಓಕೆ ಮೇಡಮ್ ನಾನು ಕೇಳಿ ನೋಡ್ತೀನಿ ಮೇಡಮ್ ಮನೇಲಿ ಹತ್ತಿರ ಎಲ್ಲು ಟ್ಯೂಷನ್ಸ್ ಇಲ್ಲ ಅವೈಲೇಬಲ್ ಇಲ್ಲ ಸೋ ನಾನು ಒಂದು ಕೆಲಸ ಮಾಡ್ತೀನಿ ಮೇಡಮ್ ನಾನು ನಮ್ಮೂರ ಹತ್ರ ಒಂದು ಟ್ಯೂಷನ್ ಇದೆ ಅಲ್ಲಿ ಮಾತಾಡಿಬಿಟ್ಟು ಅವರಿಗೆ ಮನೇಗೆ ಬರೋದಿಕ್ಕೆ ಹೇಳ್ತೀನಿ ಮನೇಗೆ ಬಂದು ಟ್ಯೂಷನ್ ಮಾಡಿದರೇ ಏನಾಗೋಲ್ವಲ್ಲ ಮೇಡಮ್ ಅಥವಾ ನಿಮ್ಮ ಸ್ಕೂಲಲ್ಲೇ ಎಲ್ಲಾದರು ಟ್ಯೂಷನ್ಸ್ ಹೇಳ್ಕೊಡ್ತಾ ಇದ್ದಾರ ಮೇಡಮ್ ಓ ಇಲ್ಲ ಮೇಡಮ್ ಹಾಂ ಇಲ್ಲ ಮೇಡಮ್ ನಾನು ಈ ಸತಿ ಪೇರೆಂಟ್ಸ್ ಟೀಚರ್ ಮೀಟಿಂಗೆ ಬರೋದಕ್ಕಾಗಿಲ್ಲ ಅಂದರೆ ನನಗೆ ಆಫೀಸಲ್ಲಿ ಕೆಲಸ ಜಾಸ್ತಿಯಾಗಿದ್ದರಿಂದ ಪ್ರೆಷರ್ ಜಾಸ್ತಿಯಾಗಿದ್ದರಿಂದ ನನ್ಗೆ ಬರೋಕ್ಕಾಗಲಿಲ್ಲಾ ಹಾಂ ಹೌದು ಮೇಡಮ್ ನಾನು ಚೆನ್ನಾಗೆ ಓದಿಸ್ತಾ ಇದ್ದೀನಿ ಆದರೆ ಅವ್ನು ಅವ್ನ ಇಂಟ್ರೆಸ್ಟ್ ತುಂಬ ಆಟದ ಕಡೆನೇ ಇದೆ ಓದದ್ರ ಕಡೆ ಜಾಸ್ತಿ ಇಲ್ಲ ಹಾಂ ಓಕೆ ಮೇಡಮ್ ನಾನು ನಾನು ಜೊತೆಲೆ ಕೂರಿಸಿ ಓದಿಸ್ತಿದ್ದಿನಿ ಆದರೆ ಅವನಿಗೆಲ್ಲ ಮರೆತೋಗ್ತಿದೆ ಅನ್ನಿಸುತ್ತೆ ನಾನು ಇನ್ನೊಂದು ಸತಿ ಅವನಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತಾನು ನಾನು ಹೇಳಿಕೊಡ್ತಿನಿ ಮೇಡಮ್ ಅವನಿಗೆ ಹ್ಞೂ ಓಕೆ ಮೇಡಮ್ ಆದ್ರೆ ನನಗೆ ತುಂಬ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತ